ನಾವು ಮಳೆಗಾಲದಲ್ಲಿ ನನಗೆ ಮಳೆಗಾಲ ಅಂದರೆ ಫುಲ್ ಇಷ್ಟ ನಾವು ಮಳೆಗಾಲದಲ್ಲಿ ನಾವು ಈವಾಗ ಫಸ್ಟ್ ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಹುಡುಗರ ಜೊತೆ ಸೇರಿಕೊಂಡು ಚೆನ್ನಾಗಿ ಆಟ ಆಡ್ತಿದ್ವಿ ಮತ್ತು ದೋಣಿಗಳು ಬಿಡ್ತಿದ್ವಿ ನೀರಲ್ಲಿ ಹಾಗೇ ನಾವು ಮಳೆಗಾಲ ಅಂದರೆ ನನಗೆ ತುಂಬ ಇಷ್ಟ ಯಾಕೆಂದರೆ ನಾವು ದೋಣಿ ಮಾಮೂಲಿ ಪೇಪರಲ್ಲಿ ಫ್ರೆಂಡ್ಸೆಲ್ಲ ಸೇರಿಕೊಂಡು ದೋಣಿ ಮಾಡಿಕೊಂಡು ಮಳೆಗಾಲದಲ್ಲಿ ದೋಣಿ ಬಿಡ್ತಿದ್ವಿ ನೀರಲ್ಲಿ ನೀರು ಹರ್ಕೊಂಡು ಇದ್ದರೆ ಅದ್ರಲ್ಲಿ ಹೋಗಿ ನಾವು ಕೆಸರನ್ನೆಲ್ಲ ನೀರನ್ನೆಲ್ಲ ಬೇರೆಯವರ ಮೇಲೆ ಎರೆಚ್ಕೊಂಡು ಆಟ ಆಡ್ತಿದ್ವಿ ಮತ್ತು ಮಳೆಗಾಲದಲ್ಲಿ ನನಗೆ ಫುಲ್ ಇಷ್ಟ ಅಂದರೆ ಅದು ಒಂಥರ ಹುಲ್ಲಿಕ ಹುಲ್ಲಿಕಲ್ಲು ಬೀಳ್ತಿತ್ತು ಅದೇ ಫುಲ್ ಇಷ್ಟ ನನಗೆ ಹಂಗಾರೆ ಅದು ಬಿದ್ದಾಗ ನಾವು ಎತ್ಕೊಂಡು ಹೋಗೋದ್ನ ಎತ್ಕೊ ಎತ್ಕೊ ಬಂದು ಒಂದು ಇದರಲ್ಲಿ ಪಾತ್ರೆಗಳು ಹಾಕ್ಕೊಂಡು ಅದನ್ನೆಲ್ಲ ಅದರಿಂದ ಜೂಸ್ ಮಾಡ್ಕೊಂಡು ಕುಡಿತಿದ್ವಿ ಮತ್ತು ಅದನ್ನ ನಾವು ತಿಂತಿದ್ವಿ ನಮ್ಗೆ ಫುಲ್ ಇಷ್ಟ ಹುಡುಗರು ಜೊತೆ ಸೇರಿಕೊಂಡು ಆ ಥರ ಎಲ್ಲ ಮಾಡ್ತಿದ್ವಿ ಹಂಗೇ ನಾವು ಮಳೆಗಾಲದಲ್ಲಿ ಈವಾಗ ಒಂದು ಈವಾಗ ಈ ಈ ಪ್ಲೇಸಿಂದ ಬಿಟ್ಟು ನಮ್ಮೂರಿಂದ ಬೇರೆಯವರ ಊರಿಗೆ ಹೋದ್ರೆ ಸಖತ್ ಆಗಿ ಮಳೆಯಲ್ಲಿ ನೆನ್ಕೊಂಡು ಫ್ರೆಂಡ್ಸ್ ಜೊತೆ ಬೈಕಲ್ಲಿ ರೈಡ್ ಮಾಡಬೇಕಾದ್ರೆ ಚೆನ್ನಾಗಿರುತ್ತೆ ಮತ್ತು ಮಳೆಗಾಲದಲ್ಲಿ ಬೇರೆ ಬೇರೆ ವಾತಾವರಣಗಳು ಕೂಡ ಸ ಚೆನ್ನಾಗಿರುತ್ತೆ ಹಾಗೆಯೇ ಮರ ಗಿಡಗಳನ್ನೆಲ್ಲ ನೋಡೋಕ್ಕೂ ಸ್ವಲ್ಪ ಚೆನ್ನಾಗಿರುತ್ತೆ ಆದರಿಂದ ಮಳೆಗಾಲ ಅಂದರೆ ಫುಲ್ ಇಷ್ಟ ನನಗೆ ಹಾಗೆ ಮಳೆಗಾಲದಲ್ಲಿ ನಾವು ಈವಾಗ ಬೇರೇ ಸೀಸನ್ಗಳಾದರೆ ಬಾ ಈವಾಗ ಬೇಸಿಗೆ ಕಾಲ ಅಂತಲೇ ತಗೊಂಡ್ರೂ ಎಲ್ಲ ಮರ ಗಿಡ ಗಿಡಗಳೆಲ್ಲ ಚೆನ್ನಾಗಿರೋಲ್ಲ ಆದರೆ ಮಳೆಗಾಲ ಬಂದರೆ ಎಲ್ಲರಿಗೂ ಒಂಥರ ಖುಷಿ ಆಗುತ್ತೆ ಹಾಗೆ ನನಗೂ ಫುಲ್ ಖುಷಿ ಯಾಕೆಂದ್ರೆ ಮಳೆಗಾಲದಲ್ಲಿ ಎಲ್ಲ ಒಂಥರ ವಾತಾವರಣ ನೋಡೋಕ್ಕೆ ನಮಗೆ ಒಂಥರ ಸಂತೋಷವಾಗಿರುತ್ತೆ ಚಿಗುರವಂ ಚಿಗುರು ಇರುವಂಥ ಮರಗಳು ಆಗಲಿ ಗಿಡಗಳಾಗ್ಲಿ ಎಲ್ಲನೂ ನೋಡೋಕ್ಕೆ ಒಂಥರ ಖುಷಿ ಆಗಿರುತ್ತೆ ಹಾಗೆ ಮಳೆಗಾಲದಲ್ಲಿ ಈವಾಗ ಮಳೆಯಿಂದ ಕೂಡ ನಮ್ಗೂ ಯೂಸು ಇದೆ ಈವಾಗ ರೈತರು ಕೂಡ ಮಳೆಗಾಲ ಇಲ್ಲಿ ಮಳೆ ಬೀಳಲಿಲ್ಲ ಅಂತ ಸ್ವಲ್ಪ ಇದು ಮಾಡ್ಕೊಂಡು ಅವರು ಪ್ರಾಬ್ಲಮ್ ಇಂದ ಇದು ಮಾಡ್ತಿದ್ದಾರೆ ಬಳಲ್ತಿದ್ದಾರೆ ಮಳೆ ಬಿದ್ದರೆ ಸ್ವಲ್ಪ ರೈತ್ರಿಗೂ ಕೂಡ ಅವರು ಬೆಳೆಗಳನ್ನ ಬೆಳೆಸ್ಕೊಳ್ಳುವ ಇದು ಬಾ ಇದು ಉಪಯೋಗ ಆಗುತ್ತೆ ಬೆಳೆಯನ್ನು ಬೆಳೆಸಿಕೊಳ್ಳುವ ಉಪಯೋಗ ಆಗುತ್ತೆ ಹಾಗೆ ಮಳೆಗಾಲದಲ್ಲಿ ನನಗೂ ಫುಲ್ ನಾವು ಒಂದು ರೈತ ರೈತರ ಮಕ್ಕಳಾಗಿರೋದ್ರಿಂದ ನಾವು ರೈತ್ರ ಭೂಮಿಯಲ್ಲಿರೋದ್ರಿಂದ ಅಗ್ರಿಕಲ್ಚರ್ ಮಾಡೋಕ್ಕೆ ನಮಗೂ ಇಷ್ಟ ಆದ ಕಾರಣದಿಂದ ನಾವು ಮಳೆಗಾಲನ ಇಷ್ಟ ಪಡ್ತೀವಿ ಹಂಗಾದ್ರೆ ಮಳೆಗಾಲದಿಂದ ಮಳೆಗಾಲದಲ್ಲಿ ನಾವು ಬೇರೆ ಕಡೆ ಹೋಗಿ ಹಾಗೆ ಜರ್ನಿ ಮಾಡೋಕ್ಕೂ ಇಷ್ಟ ಫುಲ್ಲು ಬೇರೆ ಬೇರೆ ಪ್ಲೇಸ್ ನೋಡುವಾಗ ಹಾಗೆ ಆ ದಾರಿಯಲ್ಲಿ ಹೋಗ್ತಿರುವಾಗ ಮರ ಗಿಡಗಳನ್ನೆಲ್ಲ ನೋಡಿದ್ರೆ ಫುಲ್ಲು ಸಂತೋಷವಾಗುತ್ತದೆ ಮಳೆಗಾಲ್ದಲ್ಲಿ ನಾವು ತುಂಬ ತುಂಬ ಇಷ್ಟ ಪಡುವಂಥದ್ದು ಅಂದರೆ ವಾತಾವರಣ ನೋಡಿಕೊಂಡೆ ಫುಲ್ ಇಷ್ಟ ಪಡೋದು ವಾತಾವರಣ ನೊ ಅದ್ರಿಂದಲೇ ವಾತಾವರಣ ಚೆನ್ನಾಗಿದ್ರೇನೆ ಚೆನ್ನಾಗಿದ್ರೇನೆ ನಾವು ಕೂಡ ಮಳೆಗಾಲದಲ್ಲಿ ಪಯಣ ಮಾಡೋಕ್ಕೆ ಇಷ್ಟ ಆಗುತ್ತೆ ಹಂಗಾದ್ರೆ ಈವಾಗ ಬೇಸಿಗೆ ಕಾಲದಲ್ಲಿ ಹೋದ್ರೆ ಆವಾಗ ಏನೂ ಚೆನ್ನಾಗಿಲ್ಲ ಪರಿಸರ ಫುಲ್ ಬಿಸಿಲು ಅಂತ ಹೇಳ್ಬಹುದು ಆದರೆ ಮಳೆಗಾಲದಲ್ಲಿ ಗಿಡಗಳು ಆಮೇಲೆ ಅದರಿಂದ ಬರುವ ಗಾಳಿಗಳು ಅದನ್ನೆಲ್ಲ ನಾವು ಅದನ್ನ ಇದ್ಮಾಡಿಕೊಂಡು ಯೂಸ್ ಮಾಡಿಕೊಂಡು ಹೋಗುವಾಗ ಫುಲ್ ಇಷ್ಟ ಆಗುತ್ತೆ ಹಾಗೆ ಇನ್ನೊಂದು ನನ್ಗೆ ಸೀಸನ್ ಅಂದರೆ ಮಾಮೂಲಿ ಚಲಿಗಾಲ ಚಲಿಗಾಲ ಅಂದರೆ ಅದು ಮಳೆಗಾಲಕ್ಕೆ ರಿಲೇಟೆಡ್ ಆಗುತ್ತೆ ಆದರೆ ಇದು ಸ್ವಲ್ಪ ಬೆಳಗ್ಗೆ ಆಮೇಲೆ ಚಲಿಗಾಲ್ದ ನಾವು ಫಸ್ಟೆಲ್ಲ ಬೆಂಕಿ ಹಾಕ್ಕೊಂಡು ಕುತ್ಕೊಂಡು ಬೆಂಕಿಲಿ ಕಾಯ್ಕೊಂಡು ಚೆನ್ನಾಗಿ ಚಳಿಯಲ್ಲಿ ಬೆಂಕಿಯನ್ನ ಕಾಣ್ಕೊಂಡು ಕೂತಿದ್ವಿ ನೆಕ್ಸ್ಟ್ ಹಾಗೆ ಚಳಿಗಾಲ್ದಲ್ಲಿ ನಾವು ಫುಲ್ಲಾಗಿ ಹುಡುಗರೆಲ್ಲ ಸೇರಿಕೊಂಡು ಬೆಳ ಬೆಳಗ್ಗೆ ಎದ್ಬಿಟ್ಟು ಆಮೇಲೆ ಆ ಕಡೆ ಏನಾದ್ರೂ ಕಾಡು ಗೀಡಿಗೆ ಹೋಗೋದು ಅಲ್ಲಿ ಹೋಗ್ಬಿಟ್ಟು ತಿರುಗಾ ನಮ್ಮ ಬೇಕಾಗಿರುವ ಹಂಗಾರೆ ಕಾಡಲ್ಲಿ ಇರುವ ಹಣ್ಣುಗಳನ್ನೆಲ್ಲ ಎತ್ಕೊಂಡು ಬಂದು ಕಿತ್ಕೊಂಡು ಬಂದು ತಿನ್ನೋದು ಚಳಿಗಾಲದಲ್ಲಿ ಚೆನ್ನಾಗಿರುತ್ತೆ ಹಾಗೆಯೇ ಚಳಿಗಾಲ ಅಂದರೆ ಎಲ್ಲರ ಸುಮಾರು ಜನಕ್ಕೆ ಇಷ್ಟ ಇರಲ್ಲ ಆದರೆ ನನಗಿಷ್ಟ ಚಳಿಗಾಲ್ದಲ್ಲಿ ನಾವು ಈ ಥರ ಎಲ್ಲ ಮಾಡ್ಬಹುದು ಹಾಗೇ ಚಳಿಗಾಲ ಅಂದರೆ ಎಲ್ಲರಿಗೂ ಫುಲ್ ಒಬ್ಬೊಬ್ರಿಗೆ ಇಷ್ಟ ಆಗಿರುತ್ತೆ ಹಂಗಾರೆ ಬಾ ನೈಟ್ ಹೊತ್ತು ಸ್ವಲ್ಪ ಚಳಿಯಲ್ಲಿ ಎಲ್ಲ ನಾವು ಹುಡುಗರೆಲ್ಲ ಸೇರಿಕೊಂಡು ಒಂದೇ ಇದ್ರಲ್ಲಿ ನಮ್ಮೂರಲ್ಲಿ ಚಿಕ್ಕ ಚಿಕ್ಕ ಹುಡುಗರು ನಮ್ಮ ಫ್ರೆಂಡ್ಸ್ಗಳ್ನೆಲ್ಲ ಸೇರಿಕೊಂಡು ಬೆಂಕಿ ಹಾಕ್ಕೊಂಡು ಸುತ್ತ ಸುತ್ತ ಡ್ಯಾನ್ಸ್ ಗೀನ್ಸ್ ಮಾಡಿಕೊಂಡು ಹಂಗೆಲ್ಲ ಮಾಡ್ತಿದ್ವಿ ಹಾಗೆ ಚಳಿಗಾಲ್ದಲ್ಲಿ ನಾವು ಸುಮಾರಾಗಿ ನಮ್ಮೂರಲ್ಲಿ ಫುಲ್ ಚಳಿ ಇರುತ್ತೆ ಹಾಗೆ ಚಳಿಗಾಲ್ದಲ್ಲೂ ಸಹ ನಾವು ಮೇ ನಮ್ಮೂರರಿಂದ ಬೇರೆ ಕಡೆ ಪಯಣ ಮಾಡ್ಬಹುದು ಹಾಗೆಯೇ ಈವಾಗ ಪಯಣ ಮಾಡುತ್ತಿರುವ ಸಂದರ್ಭ ಇಬ್ಬನಿ ಬೀಳುತ್ತಿರುತ್ತಿರುತ್ತದೆ ಆ ಇಬ್ಬನಿಯಲ್ಲಿ ಫೋಟೋ ಶೂಟ್ಗಳು ಹಾಗೆಲ್ಲ ಮಾಡ್ಕೊಳ್ಬಹುದು ನಾವು ಇಬ್ಬನಿಯಲ್ಲಿ ಫೋಟೋ ಶೂಟ್ ಮಾಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ನಾವು ಇಬ್ಬನಿಯಲ್ಲಿ ನಿಂತ್ಕೊಂಡು ಫೋಟೋ ಶೂಟ್ ಮಾಡಿ ಹುಡುಗ್ರ ಜೊತೆ ಸೇರಿಕೊಂಡು ಆಮೇಲೆ ಆ ಥರ ಎಲ್ಲ ಮಾಡ್ಬಹುದು ಹಾಗೆ ನನಗೆ ಇನ್ನೊಂದು ಫುಲ್ ಇಷ್ಟ ಅಂದರೆ ಅದೇ ಚಳಿಗಾಲ ಮತ್ತು ಮಳೆಗಾಲ ಆಗಿರುತ್ತದೆ